ನನಗೆ ಒಬ್ಬಳು ಸಹೋದರಿ ಇದ್ದಾಳೆ ಅವಳು ನನಗಿಂತ ತುಂಬಾ ಬೇರೆ ವ್ಯತ್ಯಾಸವಾಗಿದ್ದಾ ವ್ಯತ್ಯಾಸವಿದೆ ನಮಗಿಬ್ರಿಗೆ ಅವಳು ನನಗಿಂತ ತೆಳ್ಳಗೆ ಇದ್ರೆ ನಾನು ಸ್ವಲ್ಪ ದಪ್ಪ ದಪ್ಪಗೆ ಇದ್ದೆ ಸಣ್ಣದ್ನಿಂದಲು ಮತ್ತು ಅವಳು ಸ್ವಲ್ಪ ಕಪ್ಪಗೆ ಇದ್ಲು ನಾನು ಸ್ವಲ್ಪ ಬೆಳ್ಳಗೆ ಇದ್ದೇನೆ ಹಾಗೆ ಮತ್ತು ನೋಡಲಿಕ್ಕು ನಾವು ತುಂಬಾ ಬೇರೆಬೇರೆಯಾಗಿದ್ದೇವೆ ಒಂದೇ ಥರ ಇಲ್ಲ ನಾವು ಬೇರೆ ಬೇರೇ ಇದ್ದೇವೆ ಹಾಂ ಹಾಂ ಹಾಂ ಮತ್ತು ಹೆಚ್ಚಾಗಿ ಅವಳನ್ನು ನನ್ನ ಸಹೋದರಿ ಅಂತ ಯಾರೂ ಹೇಳೋದೇ ಇಲ್ಲ ಮತ್ತು ಈಗ ಹೇಳೋದಂತ ಅನ್ನು ಇದ್ರೂ ಸಹ ನ ಅವಳು ನನ್ನಗಿಂತ ದೊಡ್ಡವಳಾಗಿದ್ರೆ ಅವಳು ನನ್ನಗಿಂತ ಸಣ್ಣವಳಂತ ಹೇಳ್ಕೊಳ್ಳು ಹೇಳ್ತಾರೆ ಯಾಕಂದ್ರೆ ಅವಳು ನೋಡಲಿಕ್ಕೆ ತೆಳ್ಳಗೆ ಸಹ ಇದ್ಲು ಆ ಥರ ತುಂಬ ವ್ಯತ್ಯಾಸವಿದೆ ಒಂದೇ ಇದರಲ್ಲಿ ನಾವು ಫ್ಯಾಮಿಲಿಯಲ್ಲಿ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಾದರು ತುಂಬ ಒಂದೇ ಥರ ಇರಬೇಕಂತ ಏನು ಇಲ್ಲ ಡಿಫರೆನ್ಸ್ ಇರ್ತದೆ ಆದರೆ ಕೆಲವ್ರಿಗೊಬ್ಬ ಕೆಲವೊಬ್ಬೊಬ್ರಿಗೆ ನಾವು ಒಂದೇ ಥರ ಸ್ವಲ್ಪ ಗೊತ್ತಾಗಿ ಗೊತ್ತಾಗ್ತೇವೆ ಅಂದರೆ ನಮ್ಮನೆಯವ್ರು ಯಾವಾಗಲೂ ನೋಡುವಂಥವ್ರಿಗೆ ನಮ್ಮ ಕಣ್ಣಿಂದ ಹಾಗೆ ಕೆಲವರಿಗೆ ಮೂಗು ಆ ಥರ ಮಾತಾಡುವ ರೀತಿ ಅದರಿಂದೆಲ್ಲ ಸ್ವಲ್ಪ ಒಂದೇ ಥರ ಅಂತ ಭಾವನೆ ಬರ್ತದೆ ಅಂದರೆ ಫುಲ್ಲು ಒಂದೇ ಅಂತಲ್ಲ ಸ್ ಕೆಲವೊಂದು ನಮಗೆ ಇಬ್ಬರಿಗೆ ಅಕ್ಕ ತಂಗಿ ಅಂತ ಅನಿಸು ಅನಿಸುವ ಭಾವನೆ ಬರ್ತದೆ ಅವರಿಗೂ ಆ ಥರ ಮತ್ತು ಡಿಫೆರ್ ಬೇರೆ ಬೇರೆ ವ್ಯತ್ಯಾಸಗಳು ತುಂಬಾ ಇರ್ತವೆ ಮನುಷ್ಯರಂದರೆ ಒಬ್ಬರ ಥರ ಇನ್ನೊಬ್ಬರು ಇರ್ಬೇ ಬೇಕಂತೇನಿಲ್ಲ ಅಂದರೆ ಸಹೋದರಿ ಸಹೋದರವಾ ಇದ್ರೆ ಅವರು ನಮ್ಮ ಥರ ಕಾಣಲೇಬೇಕು ಆ ಥರ ಏನು ಇರೋದಿಲ್ಲ ವ್ಯತ್ಯಾಸಗಳು ಸ್ವಲ್ಪಾದ್ರು ಇದ್ದೇ ಇರ್ತವೆ ಮನುಷ್ಯರಲ್ಲಿ ಅದು ಸಹಜ